ಒಂದು ಕುಟುಂಬ ಎನ್ನುವುದರಲ್ಲಿ ಪುರುಷ ಮತ್ತು ಮಹಿಳೆ ಬೇರೆ ಬೇರೆ ಪಾತ್ರಗಳಲ್ಲ ಇವು ಎರಡು ಒಂದೇ ಪುರುಷ ಮತ್ತು ಮಹಿಳೆ ಇಬ್ಬರೂ ಸೇರಿ ಸಂಸಾರವನ್ನು ನಡೆಸಿದಾಗ ಆ ಸಂಸಾರ ಚೆನ್ನಾಗಿರುತ್ತದೆ ಹಾಗೂ ಪುರುಷ ಮತ್ತು ಮಹಿಳೆ ಇಬ್ಬರೂ ಹೊಂದಾಣಿಕೆ ಮನೋಭಾವವನ್ನ ಇರಿಸಿಕೊಳ್ಳಬೇಕಾಗ್ತದೆ ಪುರುಷ ಎನ್ನುವವ ಮನೆಯ ಯಜಮಾನನಾಗಿ ಇರ್ತಾನೆ ಆತ ಹೊರಗಡೆಯ ಕೆಲಸಗಳು ದುಡಿಮೆಯೋ ಮತ್ತೊಂದೋ ಎಲ್ಲ ಮಾಡ್ತಿರ್ತಾನೆ ಮಹಿಳೆ ಎನ್ನುವವಳು ಕುಟುಂಬದ ನಿರ್ವಹಣೆಯನ್ನು ಮಾಡುತ್ತಾಳೆ ಮನೆಯ ಒಳಗಿನ ಆಗು ಹೋಗುಗಳು ಮಕ್ಕಳ ವಿದ್ಯಾಭ್ಯಾಸ ಅವರ ಬಟ್ಟೆ ಪುಸ್ತಕ ಓದಿಸೋದು ಎಲ್ಲವನ್ನು ಮಹಿಳೆ ಮಾಡುತ್ತಾಳೆ ಆ ಮಹಿಳೆ ಎಲ್ಲ ಕಾರ್ಯಗಳನ್ನು ಮಾಡುವುದರಿಂದ ಸಂಸಾರದಲ್ಲಿ ಆಕೆಯ ಪಾತ್ರವೇ ಹೆಚ್ಚಿರ್ತದೆ ಪುರುಷ ಅದಕ್ಕೆ ಸಹಕಾರಿ ಆಗಿರಬೇಕಾಗ್ತದೆ ಇದರಲ್ಲಿ ಹೊಂದಾಣಿಕೆಯ ಭಾವ ಎನ್ನುವುದು ಬೇಕಾಗ್ತದೆ ಹೊಂದಾಣಿಕೆ ಇದ್ದರೆ ಆ ಕುಟುಂಬ ಚೆನ್ನಾಗಿ ಮುಂದು ಬರ್ತದೆ ಎಲ್ಲ ಆಗು ಹೋಗುಗಳು ಚೆನ್ನಾಗಾಗ್ತವೆ